ಹಲೋ ನಾವು ಎಸ್ ಬಿ ಐ ಬ್ಯಾಕ್ನಿಂದ ಮಾತಾಡುದು ರೀ ನೀವು ಬ್ಯಾಂಕ್ ಅಕೌಂಟ್ ಓಪ್ನಿಂಗ್ ಸಲ್ವಾಗಿ ಬಂದು ಅಪ್ಲಿಕೇಶನ್ ತೊಗೊಂಡ್ ಹೋಗಿದ್ದಿರಿ ನೀವು ಅಕೌಂಟ್ ಓಪ್ನಿಂಗ್ ಫಾರ್ಮ್ ತೊಗೊಂಡು ಹೋಗಿದ್ರಲ್ವ ಅದನ್ನು ನೀವು ಹೇಳಿರಿ ಹೇಳಿರಿ ಹಾಂ ಹಾಂ ನಿಮ್ದು ಪ್ಯಾನ್ ಕಾರ್ಡ ಆಧಾರ್ ಕಾರ್ಡ್ ರೀ ಪ್ಯಾನ್ ಕಾರ್ಡ ಆಧಾರ್ ಕಾರ್ಡ ಎರಡೂ ಫೋಟೊದು ಫೊ ಐಡೆಂಟಿ ಸೈಜ್ ಫೋಟೊ ಎರಡು ಮತ್ತು ಅದಕ್ಕೆ ಒಬ್ರದ್ದು ನಾಮಿನಿ ಒಬ್ರದ್ದು ಸಿಗ್ನೀಚರ್ ಮಾಡ್ಸ್ಕೊಂಡು ಫಾರ್ಮ್ ಪಿಲಪ್ ಮಾಡ್ಕೊಂಬನ್ರಿ ಫಾರ್ಮ್ ಪಿಲಪ್ ಮಾಡ್ಕೊಂಡು ಕೊಟ್ಟು ಒಂದು ಟೂ ಡೇಸಲ್ಲೇ ನಿಮ್ದು ಅಕೌಂಟೂ ಪಾಸ್ಬುಕ್ ಕೊಟ್ಬಿಡ್ತೇನೆ ಅವತ್ತೇ ಓಪನ್ ಮಾಡ್ತೇವೆ ಅಕೌಂಟ್ ಓಪನ್ ಮಾಡಿಬಿಟ್ಟು ಹಾಂ ರೀ ಹಾಂ ಕೊಡ್ತೀನಿ ಅಂದರೆ ನಿಮ್ಗೆ ಈಗ ಅಕೌಂಟ್ ಓಪನ್ ಆಗಿದ್ದೇ ನಿಮ್ದು ಅಕೌಂಟ್ ಓಪನ್ ಆಗಿಂದ ಏನು ಲೋನ್ ಏನು ಬೇಕಂತೀರಲ್ಲ ನೀವು ಸೊ ಯಾವ ಫ್ರಾಪರ್ಟಿ ಮೇಲೆ ಬೇಕೋ ಗೋಲ್ ಲೋನ್ ಬೇಕೋ ಮತ್ತೆ ನಿಮ್ಗೆ ಸ್ಯಾಲ್ರಿ ಲೋನ್ ಬೇಕೋ ಅದ್ರ ಮೇಲೆ ನಾವು ಮಾತಾಡ್ತೇವೆ ರೀ ಕ್ರಾಪ್ ಲೋನ್ಸ್ ಅಂದರೆ ನಿಮ್ದು ಏನು ಕ್ರಾಪ್ ಬೆಳಿತೀರಲ್ಲ ಆ ಕ್ರಾಪು ತಕ್ಕ ನಾವು ಮಾತು ನೋಡಬೇಕಾಗ್ತೇತಿ ಏನು ಕಬ್ಬು ಬೆಳಿತೀರ ಅಥವಾ ದಾಳಿಂಬೆ ದ್ರಾಕ್ಷಿ ಮತ್ತು ಯಾವ ಬೆಳಿತೀರಲ್ಲ ಆ ಕ್ರಾಪ್ ಲೋನ್ ಬೇ ಕ್ರಾಪಿನ ಬಗ್ಗೆ ನಾವು ಎಷ್ಟು ಎಕ್ರೆ ಇದೆ ಮತ್ತು ನೀವು ಇಯರ್ಲಿ ನೀವು ಏನು ತ್ರೀ ಮಂತ್ಸಿಗೆ ಇನ್ಸ್ಟಾಲ್ಮೆಂಟ್ ಫೇ ಮಾಡ್ತೀರಾ ಅಥವಾ ಹೆಂಗಂದ್ರೆ ಎಲ್ಲ ಡಿಟೇಲ್ಸ್ ಕೊಡ್ತೇವೆ ಅಕೌಂಟ್ ಓಪನ್ ಆಯ್ತಂದ್ರ್ ನೀವು ಒಂದು ಸಾರಿ ಬನ್ನಿರಿ ಬ್ಯಾಂಕಿಗೆ ಎಷ್ಟು ಎಕ್ರೆ ಇದೆ ರೀ ದ್ರಾಕ್ಷಿ ನಿಮ್ಮದು ನೀವು ಬನ್ರಿ ಅಕೌಂಟು ಓಪನ್ನಾಗಿಂದ ಒಂದು ಎರಡು ದಿನ ಬಿಟ್ಟು ಬರ್ರಿ ಬ್ಯಾಂಕಿಗೆ ಬಂದಿದ್ನ ನಾವು ಪೂರ್ತಿ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೇವ್ರಿ ಕ್ರಾಪ್ ಲೋನ್ ಬಗ್ಗೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆ ಹಾಂ ರೀ ಹಾಂ ಕಳ್ಸ್ತೀನಿ ತೊಗೋರಿ ನಿಮ್ಗೆ ಈ ನಂಬರ್ ನಾವು ಡಿಟೇಲ್ಸೆಲ್ಲ ಶೇರ್ ಮಾಡ್ತೇನ್ರೀ ನೋಡ್ಕೊಳಿ ಎರಡು ದಿನ ಬಿಟ್ಟು ನಿಮ್ದು ಬ್ಯಾಂಕ್ ಪಾಸ್ಬುಕ್ ಬಂದು ಒಯ್ಬೋದು ರೀ ನಿಮ್ದು ಅಕೌಂಟು ಓಪನ್ನಾಗಿರ್ತದೆ ಹಾಂ ರೀ ಹಾಂ ರೀ ಓಕೆ